ಹಾಂ ಯಾರು ಹೌದು ನಮ್ಮಲ್ಲದೇ ಎಲ್ಲರೂ ತುಂಬ ಇಷ್ಟಪಡೋದು ಮಸಾಲೆ ದೋಸೆ ಮತ್ತು ಇಡ್ಲಿ ವಡೆ ಅದು ಒಂದು ಫೇಮಸ್ ನಮ್ಮಲ್ಲಿ ಅದನ್ನು ಟೇಸ್ಟ್ ಮಾಡೋಕ್ಕೆ ಬಹಳ ದೂರದಿಂದ ಬರ್ತಾರೆ ನೀವು ನಮ್ಮ ಮಸಾಲೆ ದೋಸೆ ಸ್ಪೆಷಲ್ ಅಂತ ಹೇಳಿದರೆ ದೋಸೆ ದೋಸೆಯೇ ಇರತ್ತೆ ಆದರೆ ನಮ್ಮ ಹೋಟೆಲಲ್ಲಿ ತಿಂದರೆ ಅದರದ್ದು ರುಚಿಯೇ ಬೇರೆ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಟ್ಟು ಬರ್ತಾರೆ ಅದರಲ್ಲಿ ನಾವು ಸ್ಪೆಷಲ್ಲಾಗಿ ಮಾಡೋದೇನಂದ್ರೆ ಅದರಲ್ಲಿ ತುಪ್ಪ ಬೆಣ್ಣೆ ಆಮೇಲೆ ಅದರಲ್ಲಿ ಯೂಸ್ ಮಾಡೋಕ್ಕೆ ಕೆಂಪು ಕಲರ್ ಒಂದು ಚಟ್ನಿ ಹಚ್ತೀವಿ ಅದು ಬಹಳ ಅದು ಡಿಫ್ರೆಂಟ್ ಇರತ್ತೆ ಆಮೇಲೆ ಅದರೊಳಗೆ ಆಲು ಪಲ್ಯ ಇದೆಯಲ್ಲ ಅದನ್ನು ಸ್ಟಫ್ ಮಾಡಿ ಹಾಕಿರೋದು ಸ್ವಲ್ಪ ಡಿಫ್ರೆಂಟ್ ಇರತ್ತೆ ಆಮೇಲೆ ಇಡ್ಲಿ ವಡೆ ಅದೊಂದು ಥರ ಬೇರೆ ಅದರದ್ದು ಇದರದ್ದು ಮೃದು ಮೃದು ಮುಟ್ಟಿದರೆ ಒಂಥರ ಸ್ಪಂಜ್ ಥರ ಅದು ಇಡ್ಲಿ ಆಮೇಲೆ ವಡೆ ತುಂಬ ಈ ಕರುಮ್ ಕರುಮ್ ಅಂತ ಹೇಳ್ತೀವಲ್ಲ ಆ ಟೈಪ್ ಆ ವಡೆಗಳಿರತ್ತೆ ಹಿಟ್ಟಲ್ಲಿ ಸ್ಪೆಷಲ್ಲಂದರೆ ಅದು ಅಡುಗೆ ಭಟ್ಟನ ಕೈಂದು ಗುಣ ಅದು ಅವನು ಹೆಚ್ಚು ಕಮ್ಮಿ ನಮ್ಮ ಹೋಟ್ಲಲ್ಲಿ ಹತ್ತರಿಂದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಆದರೆ ಅವನ ಕೈ ಗುಣ ಬಿಟ್ಟು ಹೋಗದೆ ನಾವೀಗ ನಮ್ಮ ಬರೋ ಲಾಭದಲ್ಲಿ ಅರ್ಧ ಅವನಿಗೆ ಕೊಟ್ಟು ಅವನು ಬಿಟ್ಟು ಹೋಗದೆ ಇದ್ದಂಗೆ ನೋಡ್ಕೊತ ಇದ್ದೀವಿ ಅದರಿಂದ ಅವನು ಈ ಹೋಟ್ಲಲ್ಲೇ ಇದ್ದಾನೆ ನಮ್ಮ ಬಿಸ್ನೆಸ್ಸು ಅದೇ ರೀತಿಯಲ್ಲಿ ನಡೀತಾ ಇದೆ ಈಗ ನೀವು ಮತ್ತೆ ಬಂದರೂ ನೀವು ಅದು ಬಿಟ್ಟರೆ ಬೇರೆ ಇಲ್ಲ ಅದೆರಡೇ ಸ್ಪೆಷಲು ನೀವದನ್ನು ಮತ್ತು ಬರೋದಿದ್ರೆ ಏಳು ಗಂಟೆಯೊಳಗೆ ಬಂದು ರುಚಿ ನೋಡಬೇಕಾಗತ್ತೆ ಇಲ್ಲಾಂದರೆ ನೀವು ಅದು ಆ ರುಚಿಯನ್ನ ಕಳ್ಕೊಬೇಕಾಗತ್ತೆ ಮತ್ತಲ್ಲಿ ಇಷ್ಟು ದೂರಿಂದ ಬಂದು ಹಾಗೆ ವಾಪಸು ಹೋಗಬೇಕಾಗತ್ತೆ ಅದು ಲಿಮಿಟೆಡ್ ಅಷ್ಟೇ ನಾ ಅದು ಹಿಟ್ಟು ಕ್ಲಿಯರ್ ಆಗಿದೆ ತಕ್ಷಣ ನಾವದನ್ನು ಸ್ಟಾಪ್ ಮಾಡಿಬಿಡ್ತೀವಿ

ಬೆಳಗ್ಗೆ ಓಪನ ಒಂಬತ್ತು ಗಂಟೆ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಇರತ್ತೆ ಅದು ಇದು ಸ್ಟಾರ್ಟ್ ಆಗೋದು ಒಂಬತ್ತುವರೆ ಹತ್ತು ಗಂಟೆಯಿಂದ ಸ್ಪೆಷಲ್ ದೋಸೆ ಸ್ಟಾರ್ಟ್ ಆಗೋದು ಆಮೇಲೆ ಸಂಜೆ ಮಧ್ಯಾಹ್ನ ಅದು ಒಂದು ಲ ಒಂದು ಗಂಟೆಯೊಳಗೆ ಮುಗ್ದಾದ್ಮೇಲೆ ಊಟದ್ದೆಲ್ಲ ಡಿಸ್ಟ್ರಿಬ್ಯುಶನ್ ಸ್ಟಾರ್ಟ್ ಆಗತ್ತೆ ಊಟದ್ದೆಲ್ಲ ಮುಗಿದಮೇಲೆ ಮತ್ತೆ ನೀವು ಸಂಜೆ ಐದರಿಂದ ಏಳು ಗಂಟೆಯೊಳಗೆ ಬಂದದನ್ನು ರುಚಿ ನೋಡಬೇಕು ಇಲ್ಲ ಇಲ್ಲ ಇಲ್ಲ ಇಲ್ಲ ಅದು ಹಿಟ್ಟು ದಿನ ಕ ಮಾಡಿಡಲೇ ಬೇಕಾಗತ್ತಲ್ಲ ಪದೇ ಪದೇ ಅದು ಹಿಟ್ಟು ಬಂದು ತಕ್ಷಣ ಇದು ಹೇಳಿ ರುಬ್ಬಕ್ಕಾಗೋದಿಲ್ಲ ಅದು ಹಿಂದಿನ ದಿನ ಆಗಿರುತ್ತೆ ನಾಳೆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿಟ್ಟಿರ್ತೀವಿ ಅದಾದಮೇಲೆ ಅದು ಎಂಡ್ ಆದ ಮೇಲೆ ಮುಗಿಯಿತು ಮತ್ತು ಅದು ನಾಡಿದ್ದಕ್ಕೆ ಹೋಯಿತು ನಾಡಿದ್ದಕ್ಕೆ ಅಂದರೆ ಮತ್ತೆ ಇನ್ನೊಂದು ದಿನದರಲ್ಲಿ ಹಿಟ್ಟು ರುಬ್ಬೇಕಾಗತ್ತೆ ಅಲ್ಲಿ ಸರಿ ನೀವು ನಾಳೆ ಬರ್ತಾ ಇದ್ದೀರಲ್ಲ ಸರಿ ನ ಸರಿ ಬರ್ಸಿ ಸರಿ ಸರಿ ಓಕೆ ಬನ್ನಿ